ನಮ್ಮ ಸಂಸ್ಕೃತಿಯ ಬಟ್ಟೆಗಳು ಅಥ್ವಾ ಆಭರ್ಣಗಳ ಬಗ್ಗೆ ಮಾತಾಡೋದಾದರೆ ಬಟ್ಟೆಗಳು ಅಂತ ಬಂದರೆ ನಾವು ಒಂದು ಪೂಜೆ ಅಥ್ವಾ ಹವನ ಹೋಮ ಇಂಥದ್ದೆಲ್ಲ ಮಾಡುವಾಗ ನಾವು ಸೀರೆ ಹಾಕ್ಕೋಬೇಕಾಗುತ್ತೆ ಮತ್ತೆ ಮದುವೇಲಿ ಕೂಡ ಅಷ್ಟೇ ಹೆಣ್ಣುಮಕ್ಕಳು ಸೀರೆ ಹಾಕ್ಕೊಬೇಕು ಮತ್ತೆ ಗಂಡುಮಕ್ಳು ಶರ್ಟು ಮತ್ತು ಧೋತಿ ಹಾಕ್ಕೋತೀವಿ ಇದು ಪ್ರತಿಯೊಂದು ಹಿಂದುವಿನ ಸಂಪ್ರದಾಯ ಇದು ಇದೆ ಥರ ಬಟ್ಟೆನ ಹಾಕ್ಕೊಬೇಕು ಅಂತ ಇರುತ್ತೆ ನಾವು ಯಾವ್ದಾದರೂ ದೇವ್ಸ್ಥಾನಕ್ಕೆ ಹೋಗುವಾಗಲೂ ಅಷ್ಟೇ ನಾವೂ ಹೆಣ್ಣುಮಕ್ಳು ಸೀರೆ ಉಟ್ಕೊಂಡು ಹೋಗ್ತಾರೆ ಸೀರೆ ಅಂದರೇ ಒಂದು ಸಂಸ್ಕೃತಿ ಬಟ್ಟೆ ಅಂತ ಅನಬೌದು ಇನ್ನು ನಾವು ಆಭರ್ಣದ ಬಗ್ಗೆ ಹೇಳೋದಾದರೆ ಆಭರ್ಣ ಅಂತ ಅಂದಾಗ ಅದು ಇದು ಅಂತ ಎನಿರೋಲ್ಲ ಆದರೆ ನಮ್ಮ ಒಂದು ಹಿಂದೂ ಕಲ್ಚರಲ್ಲಿ ತಾಳಿ ಮತ್ತು ಕಾಲುಂಗುರ ತುಂಬಾನೆ ಶ್ರೇಷ್ಠ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರಲ್ಲಿ ಮದುವೆ ಅಂತ ಆಗೋ ಪ್ರತಿಯೊಂದು ಹೆಣ್ಣಿಗೆ ತಾಳಿ ಮತ್ತು ಕಾಲುಂಗುರ ಹಾಕ್ತಾರೆ ಈಗಿನ ಜನ್ರೇಶನಲ್ಲಿ ತುಂಬ ಜನ ತಾಳಿ ಮತ್ತೆ ಕಾಲುಂಗ್ರವ ಬಿಚ್ಚಿಡ್ತಾ ಇಡ್ತಾರೆ ಅದೊಂಥರ ಕಲ್ಚರ್ನ ಫಾಲೋ ಮಾಡ್ತಾಯಿಲ್ಲ ಅಂತ ಅಲ್ಲ ಈಗಿನ ಜನ್ರೇಷನ್ ಟ್ರೆಂಡ್ ಆಗಿದೆ ಮತ್ತು ನಾವು ಅದನ್ನ ಹಾಕ್ಕೊಳ್ಳೋದ್ರಿಂದ ನಮಗೂ ಒಂದು ಸ್ವಲ್ಪ ಸೇಫ್ ಮತ್ತು ಸೆಕ್ಯುರಿಟಿ ಫೀಲ್ ಆಗುತ್ತೆ ಹಾಗಾಗಿ ತಾಳಿ ಮತ್ತು ಕಾಲುಂಗ್ರಕ್ಕೆ ತುಂಬಾನೆ ರೆಸ್ಪೆಕ್ಟ್ ಕೂಡ ಇದೆ